ನಮಸ್ತೆ ನಿಮ್ಮ ನೆಚ್ಚಿನ ಆಹಾರ ಪ್ರಕಾರ ಯಾವುದು ಮತ್ತು ಏಕೆ ಅಂದ್ರೆ ನಮ್ಮ ನೆಚ್ಚಿನ ಆಹಾರ ಅಂದ್ರೆ ನಾವು ಸಸ್ಯಹಾರಿನೂ ತಿಂತೀವಿ ಪ್ರಾಣಿ ಮಾಂಸಹಾರಿನೂ ತಿಂತೀವಿ ಅದ್ರಲ್ಲಿ ಸಸ್ಯಹಾರಿನ ಹೆಚ್ಚಿಗೆ ತಿಂತೀವಿ ವಾರ್ದಾಗೆ ಒಂದು ಸಲಿ ತಿನ್ನಬೇಕಂದ್ರೂ ದೊಡ್ಡದು ನಮ್ಮದು ಪ್ರಾ ಮಾಂಸಹಾರಿ ಅದರಲ್ಲಿ ಏನಪ್ಪ ಅಂದರೆ ಅವ್ರೆಕಾಯ್ ಪಲ್ಯ ಅವ್ರೆಕಾಯ್ ಅಂದರೆ ಈಗ ಅದು ತುಂಬ ಏನು ನಮಗಂತೂ ಭಾಳ ಇಷ್ಟ ಅದು ಪಲ್ಯ ಈಗ ಅವ್ರೆಕಾಯಿ ಅಂದರೆ ಮೊದ್ಲಿಂತನೂ ಬೆಳೆದು ಬೆಳೆದು ಬಂದಂತಹ ತರಕಾರಿ ಅದು ಅದನ್ನು ನಾವು ನಂಗೆ ಅದೊಂದು ಭಾಳ ಫೇವ್ರೇಟು ಯಾಕಂದ್ರೆ ಅದನ್ನು ತಂದು ಅದನ್ನ ಕುದಿಸಿ ಅದರ್ದು ಅದಕ್ಕೆ ಬೆಳ್ಳುಳ್ಳಿ ಉಪ್ಪು ಖಾರ ಹಾಕಿ ಮಾಡ್ತೀವಿ ಅದೇ ಒಂದೇ ಫೇವ್ರೇಟ್ ಅಂತಲ್ಲ ಫೆ ಎಲ್ಲನೂ ಇರುತ್ತೆ ಆದ್ರೆ ನನಗೆ ಅವ್ರೆಕಾಯಿ ಇತ್ತು ಇದ್ರೆ ನಮ್ಮ ಮನೇಲ್ಲಿ ಜಾಸ್ತಿ ಊಟ ಮಾಡ್ತೀನಿ ನಾನು ಒಂದು ರೊಟ್ಟಿ ಹೆಚ್ಗೇನು ಹೋಗುತ್ತೆ ಅಷ್ಟೆ ಆಮೇಲೆ ಮತ್ತೆ ಬೇರೆ ಬೇರೆ ಇದ್ದಾವೆ ಚೌಳಿಕಾಯಿ ಹಿಂಗೇ ಮೂಲಂಗಿ ಸೌತೆಕಾಯಿ ಅವ್ರೆ ಅವ್ರೆಕಾಯಿ ಮೂಲಂಗಿ ಕಾಯಿ ಆಮೇಲೆ ಈ ಥರ ಬೇರೆ ಬೇರೆ ಇದ್ದಾವೆ ಆದರೂ ಅದ್ರಲ್ಲೂ ಅವ್ರೆಕಾಯ್ ಅಂದರೆ ಭಾಳ ಇಷ್ಟ ಇದ್ರಾಗೂ ಮತ್ತೆ ಯಾವ್ದಾರೂ ಹಬ್ಬ ಬಂದ್ರು ಅವರೆಕಾಯ್ನು ಮಾಡ್ತೀವಿ ಸ್ವೀಟ್ ಮಾಡ್ತೀವಿ ಎಲ್ಲ ಬೇರೆ ಬೇರೆ ಥರ ಈಗೆಲ್ಲ ಅವ್ರೆಕಾಯಿ ಉಪ್ಪಿಟ್ಟು ಅದೆಲ್ಲ ಬಂದಿದೆ ಮೊದಲು ಈ ಥರ ಇದ್ದಿದ್ದಿಲ್ಲ ಬರೀ ರವೆ ಹಾಕಿ ಮಾಡೋದೊಂದೇ ಅವರೆ ಉಪ್ಪಿಟ್ಟು ಇರ್ತಿತ್ತು ಈಗ ಇಲ್ಲ ಅವ್ರೆಕಾಯಿ ದವಸ ದಾ ಇವು ಬೇಳೆ ಕಾಳುಗಳನ್ನು ಹಾಕಿ ಮಾಡ್ತಾರೆ ಅವ್ರೆಕಾಯಿ ಉಪ್ಪಿಟ್ಟು ಅಂದ್ರು ನಂಗೆ ತುಂಬ ಇಷ್ಟ ಅದ್ರ ಎಲ್ಲ ಬೆಂದು ಅದ್ರ ಸ್ವಾದ ಎಲ್ಲ ಇದಾಗುತ್ತೆ ಭಾಳ ರುಚಿ ಕೊಡುತ್ತೆ ನನಗಂತೂ ಹಾಗಾಗಿ ನಂಗೆ ಅವರೆಕಾಯ್ದು ಇದು ಏನದು ಪಲ್ಯ ಅಂದ್ರು ಇಷ್ಟ ಮತ್ತು ಈ ಕಡೆ ಉಪ್ಪಿಟ್ಟು ಅಂದ್ರು ಇಷ್ಟ ತುಂಬ ಚೆನ್ನಾಗಿ ತಿಂತೀನಿ ಹೊಟ್ಟೆ ತುಂಬ ತಿಂದು ಇದು ಮಾಡ್ತೀನಿ ನಂಗೆ ಹಾಗೇನು ಇದಿಲ್ಲ ಮತ್ತು ಏನಪ್ಪ ಅಂದ್ರೆ ಬೇರೆ ಬೇರೆ ಅಂದರೂ ಇದ್ದಾವೆ ಆದರೆ ಯಾಕೆ ಅಂತ ಏನು ಹೇಳೋಣ ಮತ್ತು ಬೇರೆ ಬೇರೆ ಈಗೆಲ್ಲ ಹಬ್ಬದಲ್ಲಿ ಈಗ ಯಲ್ಲಮ್ಮ ಹಬ್ಬ ಅಂತ ಬರುತ್ತೆ ಅದಕ್ಕೂ ಅವ್ರೆಕಾಯ್ ತಂದು ನಾವು ಪಲ್ಯ ಮಾಡ್ತೀವಿ ಅವತ್ತಂತೂ ಎಲ್ಲ ಥರದ ಪಲ್ಯನೂ ಹಾಕಿ ಅದ್ರ್ ನಂತರ ಏನಪ್ಪ ಅಂದ್ರೆ ಬರ್ತಾ ಅಂತ ಕರಿತೀವಿ ಈ ನಮ್ಮ ಕಡೆ ನಮ್ಮ ಕಡೆ ನಮ್ಮೂರ ಸೈಡು ಬರ್ತಾ ಅಂತಂದು ಅದಕ್ಕೆ ಅವರೆಕಾಯಿ ಆಮೇಲೆ ಹಸಿ ಖಾರ ಶೇಂಗಾ ಮತ್ತು ಪುಟಾಣಿ ಉಳ್ಳಾಗಡ್ಡೆ ತಪ್ಪ ಇವೆಲ್ಲ ಈ ಥರದ್ದು ಎಲ್ಲ ದವಸಗಳನ್ನು ಹಾಕಿ ಅದನ್ನು ಖಾರ ಅರ್ದು ಅದಕ್ಕೆ ಒಂದಿಷ್ಟು ಉಪ್ಪು ಹಾಕ್ಬಿಟ್ರೆ ಗನಾ ರುಚಿ ಕೊಡುತ್ತೆ ಅದು ಅದನ್ನು ರೊಟ್ಟಿಯೊಳಗೆ ತಿನ್ಬೇಕು ಮತ್ತು ಬೇರೆ ಈ ಚಪಾತಿ ಅದ್ರೊಳಗೆ ತಿಂದರೆ ಅಷ್ಟು ಸ್ವಾದ ಬರುವುದಿಲ್ಲ ತಿನ್ನಕ್ಕೆ ರುಚಿನೂ ಅನ್ಸೋದಿಲ್ಲ ಅದನ್ನು ನಾವು ಏನು ಮಾಡ್ತೀವಿ ಅವ್ರೆಕಾಯಿ ಎಲ್ಲ ಹಾಕಿ ಮಾಡ್ತೀವಲ್ವ ಇನ್ನೂ ಟೇಶ್ಟ್ ಕೊಡುತ್ತೆ ಅದಕ್ಕೆ ಮೆಂತೇದು ಮೆಂತೆ ಸೊಪ್ಪು ಉಳ್ಳಾಗಡ್ಡಿ ಸೊಪ್ಪು ಇವೆಲ್ಲ ಹಾಕ್ತೀವಿ ಅದು ಹಾಕಿದರೆ ಭಾಳಷ್ಟು ರುಚಿ ಕೊಡುತ್ತೆ ಅವನ್ನ ತಿಂತೀವಿ ಆಮೇಲೆ ಮತ್ತು ಅವರೆಕಾಳು ಸಾರ್ನೂ ಮಾಡ್ತೀವಿ ತ ಅದು ಸುಮ್ ತುಂಬ ರುಚಿ ಕೊಡುತ್ತೆ ಈಗ ಎರಡು ಥರನೂ ಅವ್ರೆಕಾಳು ಇರುತ್ತೆ ಒಂದು ಉದ್ದದು ಒಂದು ಗಿಡ್ಡದು ಅಂತಂದು ಬರೀ ಕಾಳು ಅಷ್ಟೇ ಹಾಕಿ ಮಾಡೋದು ಬೇರೆ ಬರುತ್ತೆ ಆಮೇಲೆ ಒಂದು ಅವ್ರೆಕಾಯಿ ಸಿಪ್ಪೆ ಸಮೇತ್ವಾಗಿ ಹಾಕಿ ಮಾಡಿದ್ರುನೂ ಬರುತ್ತೆ ಅದು ಭಾಳ ರುಚಿ ಕೊಡುತ್ತೆ ಸಿಪ್ಪೆ ಸಮೇತ ಹಾಕಿ ಅದರಲ್ಲಿ ಅದರದ್ದು ಅದಕ್ಕೆಲ್ಲ ಭಾಳಷ್ಟು ಹುಳು ಹುಪ್ಟಿ ಅವು ಇರ್ತಾವಲ್ವ ಅವು ಚೆಂದಾಗಿ ನೋಡಿ ಅವನ್ನ ಅವರೆಕಾಯಿ ಸುಲಿದು ಹಾಕಿ ಕುದಿಸಿ ಪಲ್ಯ ಮಾಡಬೇಕು ಇಲ್ಲ ಹಾಗೇ ಮಾಡಿದ್ವಿ ಅಂದ್ರೆ ಅದು ಗೊತ್ತೇ ಆಗೋದಿಲ್ಲ ಅದ್ರತ್ತ ಹಗಲೊತ್ನಲ್ಲೆ ಸುಲಿಬೇಕು ರಾತ್ರಿ ಸುಲಿಬಾರ್ದು ಯಾವ ಹುಳು ಇದ್ರೂ ಗೊತ್ತಾಗುವುದಿಲ್ಲ ಏನಪ್ಪ ಅಂದ್ರೆ ನನ್ಗೆ ಅದೊಂದು ಇಷ್ಟ ಆಮೇಲೆ ಬೇರೆ ಬೇರೆ ಪಲ್ಯ ನಾನಾ ಥರದ್ದು ಸ್ವೀಟು ಎಲ್ಲ ಇಷ್ಟ ಆಗ್ತವೆ ಆಮೇಲೆ ಈಗ ಕುಕ್ಕಿಂಗು ಶ ಇದ್ರೊಳಗು ಬರ್ತವೆ ನಾನಾ ಥರದ ಅವ್ರೆಕಾಯಿ ವೆರೈಟಿ ವೆರೈಟಿ ಪಲಾವ್ ಅವು ಎಲ್ಲ ಪಲಾವ್ಗೆಲ್ಲ ಹಾಕ್ತಾರೆ ಈಗ ಅವ್ರೆಕಾಯ್ನ ಇದಕ್ಕೆ ಅಂತ ಏನು ಸಫ್ರೇಟ್ ಇರುವುದಿಲ್ಲ ಪಲಾವ್ ಒಳಗೆ ಹಾಕ್ತಾರೆ ವೇ ನಾನಾ ಥರದ್ದು ವೆರೈಟಿ ವೆರೈಟೀ ಇದು ಪಲ್ಯ ಥರದ್ದು ಮಾಡಿ ಹಾಕ್ತಾರೆ ಆಮೇಲೆ ಅವ್ರೆಕಾಯಿ ಬಿಟ್ಟರೆ ಮತ್ತೆ ನಮಗೆ ಇದು ಏನಪ್ಪ ಅಂದರೆ ಕ್ಯಾರೇಟ್ ಹಲ್ವಾ ಆಮೇಲೆ ಈ ಥರದ್ದೂ ಬರ್ತವೆ ಆಮೇಲೆ ಈಗೆಲ್ಲ ನಾನಾ ಥರದ ವೆರೈಟಿ ಆಗಿ ಹೋಳಿಗೆ ಥರನೂ ಮಾಡ್ತಾರೆ ಇದೇ ಥರ ಅಂತನೂ ಹೋಳಿಗೆ ಮೊದಲು ಬೇಳಿ ಹಾ ಕಡ್ಲೆ ಬೇಳೆ ಹಾಕಿಯೇ ಮಾಡ್ಬೇಕು ಅಂತ ಅನ್ನೋಂಗಿಲ್ಲ ಈಗ ಎಲ್ಲ ಥರದ್ದೂ ವೆರೈಟಿ ವೆರೈಟಿದು ಈಗ ತೊಗರಿ ಬೇಳೇದು ಮಾಡ್ಬೋದು ಆಮೇಲೆ ಕಲ್ಲಂಗ್ಡಿಲ್ಲೇ ಮಾಡ್ಬೋದು ಕೊಬ್ಬರಿ ತುರಿಲ್ಲೇ ಮಾಡ್ಬೋದು ಈ ಥರ ಎಲ್ಲ ಥರದ ಹೋಳಿಗೆಯನ್ನು ಬಂದಿದ್ದಾವೆ ಈಗ ನಾವೂ ಟ್ರೈ ಮಾಡ್ತೀವಿ ಒಂದು ನೋಡೋಣ ಇನ್ನೂ ಹೆಚ್ಚಿನ ಅಡುಗೆ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಅವ್ರೆಕಾಳಲ್ಲಿ ಇನ್ನೂ ಬೇರೆ ಬೇರೆ ಥರದ್ದು ಏನೇನು ಇರುತ್ತೆ ವೆರೈಟಿ ಅಡುಗೆ ಅವನ್ನೆಲ್ಲ ಮಾಡ್ಬೋದು ಆಮೇಲೆ ಏನಪ್ಪ ಅಂದರೆ ಈಗ ಅವ್ರೆಕಾಯಿಯಲ್ಲಿ ಬೆ ಬೆಳೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದನ್ನ ಬಿಟ್ರೆ ಮೂಲಂಗಿ ಆಮೇಲೆ ಚೌಳಿಕಾಯಿ ಆಮೇಲೆ ಬೀನ್ಸು ಇವೂ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಆಮೇಲೆ ಕ್ಯಾಬೇಜುನೂ ಚ ಪಲ್ಯವೂ ಚಾ ತುಂಬ ಚೆನ್ನಾಗಿ ಮಾಡ್ಬೋದು ನಾವು ಅದ್ರಲ್ಲೂ ಬಾ ಅವು ತುಂಬಾ ಇಷ್ಟ ಹಾಗಾಗಿ ಅದು ಫೇವ್ರೇಟ್ ಅಂತ ಹೇಳ್ಬೋದು ಅಂದರೆ ಅವ್ರೆಕಾಯಿ ಅಷ್ಟೇ ಆಮೇಲೆ ಮತ್ತು ಅವರೆಕಾಯಿ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ತುಂಬ ಚ ಇದೆ ಆದ್ರೆ ಹೇಳಕ್ಕೆ ಆಗ್ತಾಯಿಲ್ಲ ಆಮೇಲೆ ಬೇರೆ ಥರದ ವೆರೈಟಿ ವೆರೈಟೀಸ್ ಪಲ್ಯವೂ ಇದ್ದಾವೆ ಈಗ ನಾ ನಮ್ಮ ಕಡೆ ಅಂತಲೂ ಹೆಚ್ಗೆ ಪಲ್ಯ ಅಂದ್ರೆ ಅವರೆಕಾಯಿ ಬದ್ನೆಕಾಯಿ ಈ ಥರವೇ ಮಾಡ್ತೀವಿ ಆಂ ಹಂಗಾಗಿ ಈಗೆಲ್ಲ ವೆರೈಟಿ ವೆರೈಟಿ ಬೇರೆ ಥರ ಬಂದಿದ್ದಾವೆ ಈಗೆಲ್ಲ ಒಂದೇ ಪಲ್ಯ ಒಳಗೇ ಬೇರೆ ಥರದ ನಾನಾ ಥರದ್ದು ಸ್ವೀಟೂ ಮಾಡ್ತಾರೆ ಅವ್ರೆಕಾಯಿ ಸ್ವೀಟ್ನೂ ಇದೆ ಆದ್ರೆ ಅದ್ರ ಬಗ್ಗೆ ನಮಗೂ ಅಷ್ಟು ಹೆಚ್ಚಾಗ್ ಗೊತ್ತಿಲ್ಲ ತಿಳ್ಕೋಬೇಕು ಏನಪ್ಪ ಅಂದರೆ ಈಗ ಬದ್ನೆಕಾಯಿ ಇದೆ ಆಮೇಲೆ ಮೂಲಂಗಿ ಇದೆ ಸೌತೆಕಾಯಿ ಇದೆ ಆಮೇಲೆ ಕರ್ಚಿಕಾಯಿ ಅಂತಲೂ ಬರುತ್ತೆ ಅದು ತುಂಬ ಇಷ್ಟ ಅದನ್ನು ಹಸಿಮೆಣ್ಶಿನ್ಕಾಯ್ ಹಾಕಿ ಉಳ್ಳಾಗಡ್ಡೆ ಹಾಕಿ ಒಗ್ಗರ್ಣೆ ಕೊಟ್ಟರೆ ತುಂಬ ಅದು ಸ್ ಚೆನ್ನಾಗಿರುತ್ತೆ ತಿನ್ನಕ್ಕೆ ರೊಟ್ಟಿ ಒಳಗೆ ಆಮೇಲೆ ಈಗ ಮಾಂಸಹಾರೀನೂ ಅವು ಚೆನ್ನಾಗಿರುತ್ತೆ ನಾವು ಹೆಚ್ಚಾಗಿ ಮಾಂಸಹಾರಿನ್ನೇ ತಿಂತೀವಿ ಏನಪ್ಪ ಅಂದರೆ ಬುಧವಾರ ಮತ್ತು ಸಂಡೆ ಬಂದರೆ ನಮಗೆ ಮಾಂಸಹಾರಿಯೇ ಇರ್ಬೇಕು ಮನೆಯಲ್ಲಿ ಅವು ಏನೋ ಮನೆಯಲ್ಲಿ ಮಕ್ಕಳು ಎಲ್ಲರೂ ಸೇರಿ ಕೂಡಿ ತಿನ್ನೋದು ಒಂಥರ ಸ್ ಚೊಲೋ ಎಲ್ಲರೂ ತಿಂತೀವಿ ಆಮೇಲೆ ಫ್ರೈ ಮಾಡ್ತೀವಿ ಸುಕ್ಕಾನು ಮಾಡ್ತೀವಿ ಸಾರ್ನೂ ಮಾಡ್ತೀವಿ ಅದಕ್ಕೆಲ್ಲ ಕೊಬ್ಬರಿ ಕೊತ್ತಂಬರಿ ಅವೆಲ್ಲ ಹಾಕಿ ಮಾಡ್ತೀವಿ ಮನೆಯಲ್ಲಿ ತುಂಬ ಇಷ್ಟ ನಾನ್ವೆಜ್ ಅಂದರೆ ಆಮೇಲೆ ಹೋಟಲ್ನಲ್ಲಿ ಸಿಗೋದು ಅಂದರೆ ಇದು ದೋಸೆ ಮಸಾಲೆ ದೋಸೆ ಮನೇಗ್ ಮಾಡ್ದಂಗು ಇರೋಂಗಿಲ್ಲ ಆದ್ರೆ ಹೊರ್ಗಿಂದ ಏನೋ ಒಂದು ಸಲ ಹೊರ್ಗೆ ಹೋಗ್ಬಿಟ್ವಿ ಅಂದ್ರೆ ಮಸಾಲೆ ದೋಸೆ ಅಂದರೆ ಭಾಳ ಇಷ್ಟ ಮಸಾಲೆ ದೋಸೆನೂ ತಿಂತೀವಿ ಆಮೇಲೆ ಮತ್ತೆ ಮಸಾಲೆ ದೋಸೆ ಇಡ್ಲಿ ವಡೆ ಇವೆಲ್ಲ ಬೇರೆ ಬೇರೆ ಎಲ್ಲ ಥರದ್ದು ಟೇಸ್ಟ್ ನೋಡಿ ಬರ್ತೀವಿ ನಾವು ಪಾನಿಪುರಿ ಅಂದ್ರು ತುಂಬ ಇಷ್ಟ ಪಾನಿಪುರಿನೂ ತಿಂತೀವಿ ನಾವು ಯಾವುದಕ್ಕೂ ಇದು ಮಾಡುವುದಿಲ್ಲ ಪಾನಿಪುರಿ ಅಂದರೆ ಭಾಳ ಇಷ್ಟ ಪಾನಿಪುರಿನೂ ತಿಂತೀವಿ ಆಮೇಲೆ ಹೊರಗ್ ಹೋದರಂತೂ ಏನೂ ಇದಿಲ್ಲ ಎಲ್ಲ ಮಾರ್ಕೆಟ್ ಮಾಡಿಕೊಂಡು ಒಟೆಲ್ಗೆ ಹೋದ್ವಿ ಅಂದರೆ ಮಕ್ಳಿಗೆ ಏನು ಬೇಕೋ ಎಲ್ಲ ತೊಗೊಂಡು ತಿಂತೀವಿ ಯಾವುದಕ್ಕೂ ಇದು ಇರೋದಿಲ್ಲ ಮಕ್ಳ ಖುಷಿಯೇ ನಮಗೆ ತುಂಬ ಮುಖ್ಯ ಹಾಗಾಗಿ ಅವ್ರ್ಗೇನು ಬೇಕು ಎಲ್ಲ ಅವ್ರಿಗೆ ಬಜ್ಜಿ ಅಂದರೆ ಬಜ್ಜಿ ಗಿರ್ಮಿಟ್ ಅಂದರೆ ಗಿರ್ಮಿಟ್ ಈ ದೋಸೆ ಆಮೇಲೆ ಗೋಭಿ ಫ್ರೈಡ್ ರೈಸು ಇಂಥವೆಲ್ಲ ಕೊಡಿಸ್ತೀವಿ ಅವ್ರ್ಗೆ ಯಾವ್ದೂ ಗೀ ಇಂಥದಕ್ಕೆ ಇಲ್ಲ ಅಂತ ಅನ್ನೋಂಗಿಲ್ಲ ಎಷ್ಟು ಆಗುತ್ತೋ ಆ ಸಾಧ್ಯ ಮಟ್ಟಿಗೆ ನಾವು ಎಷ್ಟೇ ಪರಿಸ್ಥಿತಿ ಇದ್ದಿದ್ರು ಮಕ್ಕಳು ಮಾತ್ರ ಖುಷಿಯಲ್ಲಿ ಇರ್ಲಿ ಅಂತಂದು ಅವ್ರ್ಗೆ ಏನು ಬೇಕೋ ಎಲ್ಲ ಕೊಡ್ತೀವಿ ಕೊಡಿಸಿ ತಿನ್ನಿಸ್ಕೊಂಡು ಬರ್ತೀವಿ ಆದರೆ ಹೆಚ್ಚಾಗಿ ಮ ಪೇಟೆಗೆ ಅವ್ರನ್ನ ಕರ್ಕೊಂಡೋಗೋಂಗಿಲ್ಲ ಸ್ವಲ್ಪ ಮನೇಲ್ಲೆ ಇದು ಮಾಡ್ತೀವಿ ಬೇಕಾರೆ ಅವ್ರ್ಗೆ ಏನು ಬೇಕೋ ಅದನ್ನೆಲ್ಲ ನಾವು ಮನೆಯಲ್ಲೆ ತಂದು ತಿನ್ನಿಸೋದು ಭಾಳ ಹೆಚ್ಚಾಗಿ ಕರ್ಕೊಂಡೋಗೋಂಗಿಲ್ಲ ಅವ್ರು ನಮ್ಮ ಮನೇಲ್ಲಿ ಎಲ್ಲರೂ ಸೇರಿದರಷ್ಟೇ ಪೇಟೆಗ್ ಹೋಗ್ತೇವೆ ಇಲ್ಲಾಂದ್ರೆ ಹೋಗೋದಿಲ್ಲ ಆಮೇಲೆ ಅವ್ರಿಗೂ ವರೈಟಿ ನಮ್ಮದು ಹುಡುಗ್ರಿಗ್ ಒಬೊಬ್ರಿಗ್ ಒಬ್ರು ಗೋಭಿ ಇಷ್ಟ ಒಬ್ಬರಿಗೆ ಫ್ರೈಡ್ ರೈಸ್ ಇಷ್ಟ ಒಬ್ರಿಗೆ ಇಡ್ಲಿ ಇಷ್ಟ ಒಬ್ರಿಗೆ ದೋಸೆ ಇಷ್ಟ ನಮಗೂ ಒಮ್ಮೊಮ್ಮೆ ದೋಸೆನೇ ಇಷ್ಟ ಯಾಕಂದ್ರೆ ನಮ್ಮ ಫೇವ್ರೇಟ್ ತಿಂಡಿ ಅಂದ್ರೆ ದೋಸೆ ಆಮೇಲೆ ಪಲ್ಯ ಗಿಲ್ಯ ಅಂದರೆ ಇವೆಲ್ಲ ಕಾಯಿಪಲ್ಯ ಎಲ್ಲ ಬರ್ತವೆ ಫೇವ್ರೇಟ್ ಅಂದ್ರೆ ಅವ್ರೆಕಾಳು ಅಷ್ಟೇ ಹ್ಞೂ ಟ್ಯಾಂಕ್ ಯು ಸಾಕು ಇಷ್ಟೇ